ಸರ್ ಪಿಝಿಕ್ಸ್ ಬುಕ್ ಸಿಗುತ್ತ ಸರ್

ಹೌದ ಸರ್ ಯಾವಾಗ ಬರುತ್ತೆ ಸರ್ ಅಲ್ಲ ಕನ್ಫಮ್ ಅಲ್ಲ ಸರ್ ಕನ್ಫಮ್ ಬರುತ್ತೆ ಅಂದರೆ ನಾವು ಬೇರೆ ಕಡೆ ಪರ್ಚೇಸ್ ಮಾಡೊಲ್ಲ ಸರ್ ಬೇರೆ ಕಡೆ ತಗೊಳ್ಳೋದಿಲ್ಲ ಮತ್ತೇ ಲೇಟಾಗುತ್ತೆ ಅಂತೇಳಿದರೆ ನಾವು ಬೇರೆ ಕಡೆ ಎಲ್ಲಾದರು ತಗೊತೀವಿ ಅದು ಸರ್ ಇನ್ನು ಒಂದು ಇದು ಕೆಮಿಸ್ಟ್ರಿ ಬುಕ್ ಒಂದು ಬೇಕಾಗಿತ್ತು ಸರ್ ಕೆಮಿಸ್ಟ್ರಿ ಬುಕ್ ಸಿಗುತ್ತ ಸರ್ ಇವತ್ತು ಸರ್ ಸಾಯಂಕಾಲ ಅಂದರೆ ಎಷ್ಟು ಗಂಟೆಗೆ ಸಿಗ್ಬೋದು ಸರ್ ಸರ್ ಸಾಯಂಕಾಲ ಅಂದರೆ ನಂಗೆ ಬರೊಕಾಗಲ್ಲ ಸರ್ ಬೆಳಗ್ಗೆ ಬಂದು ತಗೊಂಡು ಹೋಗ್ಬೋದ ಹಾಂ ಸರಿ ನನಗೆ ಅಂತ ಎತ್ತಿಡಿ ಸರ್ ನಾನು ಬಂ ಬೆಳಗ್ಗೆ ಬಂದು ತಗೊಂಡು ಹೋಗ್ತಿನ್ ಸರ್ ಮತ್ತೆ ಖಾಲಿ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸರ್ ಸರ್ ಇದು ಬುಕ್ಸಲ್ಲಿ ಯಾವ ಆತರ್ ಇದ್ದಾರೆ ಸರ್ ರಿಯಾಯಿತಿಯಲ್ಲಿ ಇರ್ತಾವ ಸರ್ ಅದು ಯಾರು ಬರೆದಿದ್ದು ಅಂತ ಹೇಳಿದ್ರೆ ಯಾವ್ಯಾವ ಬುಕ್ಕು ಯಾರು ಯಾರು ಬರೆದಾರಂತ ಗೊತ್ತಾದರೆ ನಾನು ಯಾರು ಬರ್ದಿದ್ದು ಬೇಕೂಂತ ಹೇಳ್ತಿದ್ದೆ ಸರ್ ಅದಕ್ಕೆ ಸರ್ ಎಮ್ ಎಮ್ ಬಡ್ಡಿ ಅವ್ರದ್ದು ಇಲ್ಲಾಂದ್ರೆ ಸಂಗೊಳ್ಳಿ ಅವ್ರದ್ದು ಸಿಗುತ್ತ ಹಾಂ ಸರ್ ತಗೊಂಡ್ ಹೋಗ್ತಿನ್ ಸರ್ ಫಿಝಿಕ್ಸು ಮತ್ತು ಕೆಮಿಸ್ಟ್ರಿ ಎರಡು ಬುಕ್ ಬೇಕು ಸರ್ ನನಗೆ ಎರಡು ನಾಳೆನೆ ಸಿಗುತ್ತ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ನಾಳೆ ಬೆಳಗ್ಗೆ ಬಂದು ತಗೊಂಡು ಹೋಗ್ತಿನಿ ಸರ್ ನಾನು ಇನ್ನೊಂದು ನಾಡಿದ್ದು ಬಂದು ತಗೊಂಡು ಹೋಗ್ತಿನಿ ಸರ್